ಕರ್ನಾಟಕವು ಎಷ್ಟು ವನ್ಯಜೀವಿ ರಾಷ್ಟ್ರೀಯ ಉದ್ಯಾನವನವನ್ನು ಹೊಂದಿದೆ ಮತ್ತು ಅವುಗಳು ಯಾವುವು ಕರ್ನಾಟಕವು ಐದು ವನ್ಯಜೀವಿ ರಾಷ್ಟ್ರೀಯ ಉದ್ಯಾನವನವನ್ನು ಹೊಂದಿದೆ ಅವುಗಳೆಂದರೆ ಬಂಡೀಪುರ ಬನ್ನೇರುಘಟ್ಟ ನಾಗರಹೊಳೆ ಅಂಶಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ